ಹಲೋ ಹಾಂ ಹೇಳಿಮ್ಮ

ಏನು ಪ್ರಾಬ್ಲಮ್ ಆಗಿದೆ

ಹಾಂ ಕ್ಯಾಮ್ರಾ ಏನೂ ವರ್ಕ್ ಆಗ್ತಿಲ್ಲ ಅಂದರೆ ಯಾವ ಥರ ಲೈಕ್ ಏನು ಫೋಟೋ ತೆಗೆದ್ರೆ ಸರಿಯಾಗಿ ಬ್ಲರ್ ಬರೋದಾ ಯಾವ ಥರ ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಒಕೆ ಯಾವುದು ಫ್ರಂಟ್ ಕ್ಯಾಮ್ರನಾ ಇಲ್ಲ ರೇರ್ ಕ್ಯಾಮ್ರ ಯಾವ ಕ್ಯಾಮ್ರ

ಅದು ಬ್ಲರ್ ಬರ್ತಿದೆ ಫೋಟೋ ತೆಗೆದ್ರೆ ಬ್ಲರ್ ಬರ್ತಿದೆ ಒಕೆ ಕೀಪ್ಯಾಡ್ ಬಂದು ಏನಾಗಿದೆ ಇಲ್ಲ ಕೀಪ್ಯಾಡಲ್ಲಿ ವ ಪ್ರೆಸ್ ಮಾಡಿದ್ರೆ ನಂಬರ್ಸ್ ಬರ್ತಾ ಇಲ್ಲವಾ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಬರ್ತಿಲ್ಲ ಒಕೆ ಸೌಂಡ್ ಎಲ್ಲ ಬರ್ತಿದೆಯಾ ಕೀಪ್ಯಾಡ್ದೆಲ್ಲ ಓಕೆ ಆಯಿತು ಎಷ್ಟು ದಿನ ಆಯಿತು ತಗೊಂಡು ನೀವು ಬಿಲ್ ಎಲ್ಲ ಇದೆಯಾ ನಿಮ್ಮ ಹತ್ರ ಓಕೆ ಬಿಲ್ ಎಲ್ಲ ತಗೊಂಡು ನಮ್ಮ ಅಂಗ್ಡಿಗೆ ಬನ್ನಿ ಅಂಗ್ಡಿಗೆ ಕೊಟ್ಟು ನಮ್ಮ ಮೊಬೈಲನ್ನ ರಿಪೇರಿಗೆ ಕೊಡಿ ನಮ್ಮವರೇ ರಿಪೇರಿ ಮಾಡಿಕೊಡ್ತಾರೆ ಅಕಸ್ಮಾತ್ ಏನಾದ್ರೂ ರಿಪೇರಿ ಆಗಲಿಲ್ಲ ಅನ್ನೋದು ಏನಾರೂ ಇದ್ದರೆ ನಿಮಗೆ ಬೇರೆ ಬೇಕಾದ್ರೂ ಮೊಬೈಲ್ ಬೇಕಾದ್ರೂ ಕೊಟ್ಟು ನಿಮಗೆ ರಿಪ್ಲೇಸ್ ಮಾಡಿಕೊಡ್ತೀವಿ ಇದಕ್ಕಿಂತ ಮುಂಚೆ ನೀವು ನಮ್ಮಲ್ಲಿ ಮೊಬೈಲ್ ತಗೊಂಡಿದ್ದಿರಾ ಅವಾಗ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಓಕೆ ಬಟ್ ಇದೇ ಫಸ್ಟ್ ಟೈಮ್ ನಮ್ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿರೋದು ಓಕೆ ಓಕೆ ಹಾಗಾರೆ ತೊಂದರೆ ಇಲ್ಲ ಬಿಡಿ ನಾವು ನಿಮಗೆ ನೀಟಾಗಿ ರೆಡಿ ಮಾಡಿ ನಿಮಗೆ ನಾವು ಕೊಡ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಪೇಮೆಂಟ್ ಎಲ್ಲ ಯಾವ ಥರ ಮಾಡಿದ್ದೀರಾ ಮೊಬೈಲ್ಗೆ ಅವಾಗ ತೊಗೊಳೊವಾಗ ಅಮೌಂಟೂ ಅಮೌಂಟ್ ನೀವು ಕ್ಯಾಶ್ ಕೊಟ್ಟಿದ್ದಿರಾ ಇಲ್ಲ ನೀವು ಟ್ರಾನ್ಸ್ಫರ್ ಮಾಡಿದ್ದಿರಾ ಅವಾಗ ಮೊಬೈಲ್ ತಗೊಳೊವಾಗ ಹಾಂ ನಗದು ರೀತಿಲಿ ಪಾವತಿಸಿದ್ದರೆ ಎಲ್ಲ ಬಿಲ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಓಕೆ ಆಯಿತು ನೀವು ಕಳ್ಸಿ ಕೊಡಿ ನಿಮ್ಮ ಮೊಬೈಲನ್ನ ನಾವು ರೆಡಿ ಮಾಡಿ ನಿಮಗೆ ಕೊಡ್ತೀವಿ ಓಕೆ ತ್ಯಾಂಕ್ ಯು